ತಂತ್ರಜ್ಞಾನದಲ್ಲಿ ನಾನು ನೋಡೋದಾದರೆ ಮೊಬೈಲ್ ಮೊಬೈಲ್ ಬಳಕೆಯಿಂದಾಗಿ ನನ್ನ ಜೀವನದಲ್ಲಿ ಕೆಲವೊಂದು ಅಂಶಗಳು ಬದಲಾವಣೆ ಆಗಿದೆ ಅಂತ ನಾನು ಹೇಳ್ಬೌದು ಯಾಕಪ್ಪ ಅಂತಂತಂದರೆ ನನ್ನ ಜೀವನದಲ್ಲಿ ನಾನು ಶಿಕ್ಷಕ ಹತ್ತಿರ ಕೇಳೋದು ಕೇಳೋದು ಒಂದು ಮುಂಚೆಯಾಗಿದ್ದರೂ ಕೂಡ ಮೊಬೈಲಿಂದ ನಾನು ನನ್ನ ಜೀವಿತಾವಧಿಯಲ್ಲಿ ಮೊಬೈಲ್ ಬಳಸಿಬಿಟ್ಟು ನಾನು ಹಲವಾರು ವಿಷ್ಯಗಳನ್ನು ತಿಳಿದುಕೊಳ್ಳುತ್ತೇನೆ ಇದರಿಂದ ಬಹಳಷ್ಟು ಉಪಯೋಗ ನನಗೆ ಆಗಿರುವಂಥದ್ದು ನಾನು ಕಂಡುಬರುತ್ತೇನೆ ನನ್ನ ಇದರಿಂದ ಖಾಸಗಿ ಒಂದು ಉದ್ಯೋಗದಲ್ಲಿ ಉದ್ಯೋಗದಲ್ಲಿ ಆಗಿರ್ಬೌದು ಎಲ್ಲಾದ್ರಲ್ಲಿ ಆಗಿರ್ಬೌದು ತಂತ್ರಜ್ಞಾನ ಮೇಬಿ ಲ್ಯಾಪ್ಟಾಪ್ ಡೆಸ್ಕ್ಟಾಪ್ಗಳಿಂದ ನಾನು ನೋಡಿದೆ ನಾನು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಕಲ್ತಿದ್ದರಿಂದಲೇ ಇವತ್ತಿನ ದಿನ ಉದ್ಯೋಗದಲ್ಲಿ ಇದ್ದೇನೆ ನನ್ನ ಜೀವನವನ್ನು ಬದಲು ಮಾಡಿದಂಥದ್ದು ಉದ್ಯೋಗ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಅಂತನೂ ನಾನು ಹೇಳಕ್ಕೆ ಬಯಸ್ತೇನೆ ಯಾಕಂದರೆ ಜೀವನದಲ್ಲಿ ಹಲವಾರು ರೀತಿಯಾಗಿ ನಾವು ನೋಡ್ತೇವೆ ಆದರೆ ನಾನು ತಂತ್ರಜ್ಞಾನದ ಒಂದು ಗುರಿಯನ್ನು ಹೊಂದಿ ಅದರಲ್ಲಿ ಕಂಪ್ಯೂಟರ್ ನಾಲೆಡ್ಜನ್ನು ಪಡೆದುಕೊಂಡು ಇವತ್ತಿನ ದಿನ ಕಂಪ್ಯೂಟರ್ನಿಂದಲೇ ತುತ್ತು ಅನ್ನವನ್ನು ತಿನ್ನುತ್ತಿದ್ದೇನೆ ಎಂಬುದನ್ನು ನಾನು ಸತ್ಯವಾಗಲೂ ಹೇಳುತ್ತಿದ್ದೇನೆ ಇದು ಉದ್ಯೋಗದಲ್ಲಿ ನಾನು ಕಂಡಂಥ ಬಹುಮುಖ್ಯವಾದ ಅಂಶ ಈ ಅಂಶಗಳಿಂದ ನಾನು ಹಲವಾರು ಬದಲಾವಣೆಗಳನ್ನು ನಾನು ಕಂಡಿದ್ದೇನೆ ಹೇಗೋ ಇದ್ದಂಥ ಜೀವನವನ್ನು ಒಂದು ರೀತಿಯಲ್ಲಿ ರೂಪಿಸಿದಂತಹ ಉದ್ಯೋಗ ಈ ತಂತ್ರಜ್ಞಾನ ತಂತ್ರಜ್ಞಾನದ ಬಳಕೆ ನನ್ನಲ್ಲಿ ಬಹಳಷ್ಟು ಬದಲಾವಣೆಯನ್ನು ತಂದಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಆದರೆ ಕೆಲವೊಂದು ಸಂದರ್ಭದಲ್ಲಿ ಇದು ಕೂಡ ನನಗೆ ಅಪಾಯವನ್ನು ತಂದೊಡ್ಡುವಂಥ ಸ್ಥಿತಿಯಲ್ಲೇ ಇರುವಂಥದ್ದು ತಂತ್ರಜ್ಞಾನ ಎಚ್ಚರಿಕೆಯೂ ಹೌದು ಒಳ್ಳೆಯದೂ ಹೌದು ಇದರಿಂದ ನಾವು ಕಲಿಬೇಕಾಗಿರೋದು ಏನಪ್ಪಂತಂದರೆ ಫಿಫ್ಟಿ ಫಿಫ್ಟಿ ಐವತ್ತು ಪರ್ಸೆಂಟ್ ಆ ಕಡೆ ಇದ್ದರೆ ಐವತ್ತು ಪರ್ಸೆಂಟ್ ಈ ಕಡೆ ಅದಕ್ಕಾಗಿ ನಾವು ಕಲಿಯಲೇಬೇಕಾದ ಸಂದರ್ಭ ಇದರಲ್ಲಿ ಇರುತ್ತದೆ ನೋಡಿ ಕಲಿಯಿರಿ